ಮದುವೆ ಹೇಗೆ ನಡಿತು ಅಂತ ನಾವು ಒಂದು ಹುಣಸೂರಿನಲ್ಲಿ ಇದ್ದಂಥ ಊರು ಇಲ್ಲಿ ಇವರು ಮಂಡ್ಯದವರು ಇದ್ದವರು ಇವ್ರಿಗೂ ನಮಗೂ ಯಾವ ಭೇಟಿಯೇ ಇರಲಿಲ್ಲ ನಮ್ಮ ತಂದೆ ಯಾವುದೋ ಒಂದು ಕೆಲ್ಸಕ್ಕೆ ಬಂದವ್ನು ನೋಡಿ ತಗೊಂಡ್ಬಂದು ಈ ಮನೆಗೆ ಸೇರಿಸ್ಬಿಟ್ರು ನನ್ಮಗಳು ಚೆನ್ನಾಗಿರ್ತಾಳೆ ಅಂತ ತಿಳ್ಕೊಂಡು ನೋಡ್ಕೊಂಡ್ಬಂದ್ರು ಇವರು ಒಂದು ಅಂಗಡಿ ಮಡಿಕೊಂಡಿದ್ದರು ಕುರಿ ಅಂಗಡಿ ಅಂತ ಅದರೊಳಗೆ ಮಾಡ್ತಿದ್ದರು ಚೆ ಪರವಾಗಿಲ್ಲ ಅಂದ್ಬಿಟ್ಟು ಬಂದು ಸೇರಿದ್ರು ಮದುವೆಗೆಲ್ಲ ಒಪ್ಪಂದ ಮಾಡಿ ಪಕ್ಷಿವನದಲ್ಲಿ ಮದುವೆ ಇಕ್ಕಿ ಮದುವೆ ಮಾಡಿದ್ರು ಮದುವೆ ಮಾಡಿ ಕರ್ಕೊಂಡೋಗ್ಬೇಕಾದ್ರೂ ಸ್ವಲ್ಪ ಗಲಾಟೆ ಮಾಡಿದ್ರೂ ನಮ್ಮತ್ತೆ ಎನ್ನುವವರು ಆ ಗಲಾಟೆ ಒಳಗಡೆ ನಮ್ಮ ಕಡೆಯವರು ಇದ್ದವರು ಸ್ವಲ್ಪ ಜನ ಅವರು ಅವರೆಲ್ಲ ಜಗಳನೂ ಮಾಡಿದ್ರು ಆದ್ರೂ ಇಲ್ಲದೇನೆ ಅವ್ರು ಮನೆಗೆ ನಾವು ಗಾರ್ಡನಿಂದ ನಮ್ಮನೆಗೆ ಕರ್ಕೊ ಹೋಗಬೇಕು ಅಂತ ಇವರು ಇಲ್ಲ ನಮಗೆ ಬೇಕು ಅಂತ ಇವರು ಮಾತಾಡಿ ಹೆಂಗೋ ಕರ್ಕೊಂಡ್ಬಂದ್ರು ಆವತ್ತು ರಾತ್ರಿ ಇದ್ದು ಬೆಳಗ್ಗೆ ಹೊತ್ಗೆ ಮತ್ತೆ ನಾವು ಊರಿಗೆ ಹೋದ್ವು ಊರಿಗೆ ಹೋಗಿ ಎಲ್ಲ ಇದ್ಮಾಡಿಕೊಂಡು ಎಲ್ಲ ಕಾರ್ಯ ಕಸ್ಯಗಳೆಲ್ಲ ತೀರಿಸ್ಕೊಂಡು ಮತ್ತೆ ಬರುವಾಗ ಎಲ್ಲ ಬಂದು ನಮ್ಮ ತಂದೆ ಸೋದ್ರ ಮಾವನ ಮಗ ಒಬ್ಬ ಇದ್ದ ಆತನು ಬಂದು ಜೊತೆಯಲ್ಲಿ ಕರ್ಕೊಂಡ್ಬಂದು ಇಲ್ಲಿಗೆ ಸೇರಿದ್ರು ಒಂದು ತಿಂಗ್ಳವರೆಗೂ ಯಾವ ಗಲಾಟೆ ಕರ್ಸೆ ಏನು ಇರಲಿಲ್ಲ ಒಂದು ವರ್ಷ ಆಮೇಲೆ ಆಯಮ್ಮ ಅತ್ತೆ ಎನ್ನುವವರು ಏಕೆ ನಿನ್ನ ಗಂಡ ನಿನ್ನ ಹೆಂಡ್ತಿ ಅಲ್ಲಿ ರಂಗೋಲಿ ಬಿಡಿಸಿದ್ರೆ ಊರವರೆಲ್ಲ ನೋಡ್ತಾರೆ ಕಣೋ ಅಂತ ಅಂದ್ರು ರಂಗೋಲಿ ಬಿಡೋಕೆ ಕಳ್ಸಿದ್ರೆ ಅಲ್ವೇ ಅವರೆಲ್ಲ ನೋಡೋದು ಕಳ್ಸೊತ್ತಿಗೆ ಕಳಿಸ್ತೀರಿ ನನ್ನ ಅಂತ ಕೇಳುವೆ ಆದ್ರೂನು ಅವರು ರಂಗೋಲಿ ಬಿಡ್ಬೇಕಪ್ಪ ಅವ್ರ್ಯಾಕೆ ನೋಡಬೇಕು ಅಂದರೆ ನೋಡೋರನ್ನ ನೀವು ನೋಡಬೇಡಿ ಅಂತ ನಾನು ಹೇಳೋಕಾಗುತ್ತೆ ಏನಿಲ್ಲ ಅಂತ ಇದ್ಮಾಡ್ಕೊಂಡು ಬರೋ ಆದ್ರೂ ಇದ್ಮಾಡ್ಕೊಂಡು ಅವ್ರ ಮಾತು ಕೇಳಿ ಅವ್ರ ತಾಯಿ ಮಾತು ಕೇಳಿ ಬಂದು ಎತ್ತಿ ಹೊಡ್ದು ಬಿಡೋರು ಮಖದ್ಮೇಲೆ ಏನು ರಕ್ತವೆಲ್ಲ ಸುರಿದ್ರೂ ಇದಿಲ್ಲ ಅವಾಗ ಒಂದು ಮೂರು ನಾಲ್ಕು ದಿವಸ ಊಟ ಮಾಡದೆ ಸೇರ್ಕೊಂಡು ಸುಮ್ಮನೆ ಮಲಗಿ ಬಿಡುವೆ ಆಮೇಲೆ ಮಡಗಿಬಿಟ್ರೆ ಆಗಕಿಲ್ಲ ಬರೀ ಅಂಗಡಿಗೆ ಕೆಲಸ ಮಾಡ್ಬೇಕಲ್ಲ ಬಟ್ಟೆಗೆ ಬ ಹಾಕ್ಬೇಕು ಬ ಹಾಕ್ಬೇಕು ಭತ್ತ ಬೇಯಿಸ್ಬೇಕು ಭತ್ತ ಬೇಯ್ಸಿದ್ದು ತಗೊಂಡ್ಬಂದು ಸುರಿಯೋಕೆ ಅವ್ರಿಗೆ ಹೇಳ್ಬೇಕು ಇದೆಲ್ಲ ಮಾಡ್ಕೊಂಡು ಬರಬೇಕು ಮದುವೆ ಆದ್ಮೇಲೆ ಒಂದೆರಡು ವರ್ಷವೂ ಇದ್ದದ್ದು ಆಗೋಕಿಲ್ಲ ಇವಳ ಬಿಟ್ಬಿಡು ಕರ್ಕೊಂಡೋಗಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬೇರೆ ಮದುವೆ ಮಾಡ್ಕೊಂಡ್ರು ಮದುವೆ ಮಾಡ್ಕೊಂಡಿದ್ದು ಮೊದಲೂ ಆಕೆಯೂ ಒಂದು ವರ್ಷವೂ ಇರಲಿಲ್ಲ ಆಕೆಯೂ ಬಿಟ್ಟೋಗ್ಬಿಟ್ಟು ಬೇರೆಯವ್ರನ್ನ ಮಾಡ್ಕೊಂಡು ಮತ್ತೆ ಅವ್ರಿಗೆ ಮಕ್ಕಳಾಯಿತು ನನಗೆ ಮಕ್ಕಳೇ ಇಲ್ಲ ಮಕ್ಕಳು ಇಲ್ಲದಂಥ ಕಾಲದಲ್ಲಿ ಏನು ಮಾಡೋಕಾಗದೇ ಏನು ಮಾಡೋದು ನಾನು ಬೇರೆ ಮನೆ ಮಾಡಿ ಇರಿಸು ಅಂತ ಬೇರೆ ಮನೆ ಮಾಡಿ ಇರಿಸಿದ್ರು ಬೇರೆ ಮನೆ ಒಳಗಡೆ ಇದ್ದೆಂಗೋ ಒಂದು ಕಾಲ ತಳ್ಳಿದ್ವಿ ಕಾಲ ತಳ್ಳಿದ್ರು ಇದುವರೆಗೂ ನನಗೆ ಮಕ್ಕಳಿಲ್ಲ ಸರ್ ಆದ್ರೂ ವನವಾಸ ಪಟ್ಕೊಂಡು ಯಜಮಾನ್ರಿಗೆ ನ್ಯಾಯವಾಗಿ ಯಾವ ವ್ಯಾಪಾರ ಮಾಡಿ ಈ ಥರ ಬ ಲಾಭ ಆಯ್ತದೆ ಇದು ನಷ್ಟ ಆಯ್ತದೆ ಅನ್ನೋ ಪರಿಜ್ಞಾನವೇ ಇರಲಿಲ್ಲ ಯಾವ ದುಡ್ಡು ಯಾರ ತಾವು ಈಸ್ಕೊಂಡ್ಬಂದು ಕೊಟ್ಟರು ಅದು ಲಾಸೆ ಆಗ್ತಿತ್ತು ಆದ್ದರಿಂದ ಅವ್ರನ್ನ ನಂಬಿ ಇದ್ಮಾಡ್ಕೊಂಡಿತ್ತು ಅಷ್ಟೊತ್ತಿಗೆ ಅವ್ರಿಗೆ ಕಾಯಿಲೆ ಬಿದ್ದರೂ ಎಷ್ಟೆಲ್ಲ ಜಾಗಾಸ್ ಮಾಡಿದೋ ಕೆರೆ ಒಳಗಡೆ ಆಲ ಆಲಳ್ಳಿ ಕೆರೆ ಅಂತ ಇದೆ ಅಲ್ಲಿದ್ದಾಗ ಅಲ್ಲಿ ಮಾಡಿದ್ವಿ ಜಾಗಾನ ಹೆಂಗೋ ಹಂಗೆ ಮಾಡಿ ಇದ್ಮಾಡ್ತಾ ಕಟ್ತಾಯಿದ್ದಂತೆಯೇ ಈ ಅಪ್ಪನಿಗೆ ಕಾಯಿಲೆ ಬಂತು ಕಾಯಿಲೆ ಬಂದಮೇಲೆ ಅದು ಪೂರ್ತಿ ಮನೆ ಬಿಟ್ಬಿಟ್ಟೋ ಏನು ಮನೇನು ಮಾಡೋದ ಇವ್ರಿಗೆ ನೋಡೋದು ಅಂತ ಸುಮ್ಮನೆ ಆಗೋದೆ ಆ ನಂತರ ಮನೆ ಮಾಡ್ಕೊಂಡವ್ರು ಅಷ್ಟು ದೋಷ ಇದ್ಕೊಂಡು ಕೊನೆಗೆ ಅವರು ಕೈ ಬಿಟ್ಟು ಎರ್ಡು ಸಾವ್ರ್ದ ಆರಲ್ಲಿ ಹೊರ್ಟೋದ್ಮೇಲೆ ಒಂದು ವರ್ಷ ಗಂಟ ಹಾಗೆ ಅಲ್ಲೇ ಇದ್ದು ಮನೆಗೂ ಯಾರ್ಗಾದ್ರು ಮಾಡಿದ ಸಾಲ ಎಲ್ಲ ತೀರಿಸ್ಬಿಡೋದ ಯಜಮಾನ್ರು ನನ್ನ ಹೆಂಡ್ತಿ ಕೊಡ್ತಾಳೆ ಅಂದ್ಬಿಟ್ಟು ಎಲ್ಲರು ತಾವು ಸಾಲ ಮಾಡಿ ಬಿಟ್ಬಿಟ್ರು ಆವಾಗ ಅವರೆಲ್ಲ ಬಂದು ಸೇರಿಕೊಂಡ್ರು ಇದ್ಮಾಡೋರು ನಿಮ್ಮ ಸಾಲ ಕೊಡ್ತೀನಿ ಸುಮ್ನಿರಪ್ಪಾ ಹೋಗಿರಿ ಏನು ಬಯ್ಬೇಡಿ ಅಂತ ಹೇಳಿ ಇದ್ಮಾಡಿ ಆ ಮನೇನ ವ್ಯಾಪಾರಕ್ಕಿಟ್ಟರೆ ಇದು ಮಾಡದೆ ಅದು ಅವ್ರ ಹೆಸರಲ್ಲಿ ಯಜ್ಮಾನ್ರ ಹೆಸರಲ್ಲಿತ್ತು ಅದನ್ನು ಖಾತೆ ಬದಲಾವಣೆ ಮಾಡೋಕ್ಕೆ ನಾನು ಹೋದೆ ಜಡ್ಜ್ ಸರ್ಗೆ ಪ್ರಿಡಿಕ್ಟ್ ಮಾಡಿಸಿ ಜಡ್ಜ್ ನನ್ನ ಹೆಸ್ರಿಗೆ ಮಾಡಿಕೊಂಡು ಮಾರೋಕೆ ಇದ್ಮಾಡಿದೆ ಒಬ್ಬ ಏನೋ ಪುಣ್ಯಾತ್ಮ ಒಳ್ಳೆಯವನು ಅಂತ ನಾವು ತಿಳಿದು ಮೋಸ ಹೋದ್ವಿ ಅವ್ನ ಕೈಯ್ಯಲ್ಲಿ ನಾನು ಅರ್ಧ ಸೈಟ್ ನೀವು ಮಾರ್ಕೊಳ್ರಪ್ಪ ಅರ್ಧ ಸೈಟಿಗೆ ನಾನು ಇರ್ತೀನಿ ಅಂತ ಹೇಳಿದ್ರು ಕೇಳದೇನೆ ಅವರೆಲ್ಲ ಒಟ್ಟಿಗೆ ಹೇಳಿದ್ರು ಹೂ ಕಣಮ್ಮ ನೀನು ಹೇಳ್ದಂತೆ ಮಾಡ್ತೀನಿ ಅಂದ್ಬಿಟ್ಟು ಮೋಸ ಮಾಡಿ ಆ ಸೈಟಿಗೆ ಬರೀ ಒಂದುವರೆ ಲಕ್ಷ ನನಗೆ ಕೆನರಾ ಬ್ಯಾಂಕಿಗೆ ಹಾಕಿ ಬಾಕಿ ದುಡ್ಡನ್ನೆಲ್ಲ ಇದ್ಮಾಡಿದ್ರು ನೀನು ಲಾಭ ಇದು ಕೊಟ್ಟಿದ್ರಲ್ಲ ಗೌರ್ಮೆಂಟಿಂದ ಇಪ್ಪತ್ತೈದು ಸಾವಿರ ಅದು ಕೊಟ್ಟಿಲ್ಲ ಅದಕ್ಕೆ ಬಡ್ಡಿ ಎಲ್ಲ ಕೊಡಬೇಕು ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ಈಸ್ಕೊಂಡ್ರು ನಾಲ್ಕು ನಾನೇ ಕಟ್ತೀನಿ ಬಿಡಿ ಕೊಟ್ಟು ನೋಡ್ತೀನಿ ಅಂತ ಅಂದರೂ ಇಲ್ಲ ಇಲ್ಲ ನಾನು ಕಟ್ತೀನಿ ಬಿಡು ಪಾಪ ನೀನು ಏನು ಮಾಡಿಕೋ ಅಂತ ಭಾಳ ಹುಸಿಯಾದಂಥ ಮಾತಾಡಿ ಐವತ್ತು ಸಾವ್ರ ರೂಪಾಯಿ ತಗೊಂಡು ತಾನೇ ಮಡ್ಕೊಂಡು ಅದನ್ನು ಕಟ್ತೆ ಅಂತ ಹೇಳಿ ಸುಳ್ಳೇಳಿ ನನಗೆ ಬೇರೆ ಲೋಕಲ್ ನೋಟಿಸ್ ತಗೊಂಡ್ಬಂದು ಕೊಟ್ಟರು ನೋಡಿ ಧರ್ಮ ಅಂತಂದ್ಬಿಟ್ಟು ಸುಮ್ಮನೆ ಆದೆ ಎಲ್ಲೋ ಅರ್ಧದಲ್ಲಿ ಮಾರ್ಕೊಂಡವ್ರೆ ಅಂತ ಆದರೂ ಅರ್ಧದಿಂದ ಮಾರಲಿಲ್ಲ ಪೂರ್ತಿ ಅವ್ರು ಮಾರ್ಕೊಂಡವ್ರೆ ಅಂತ ಸ್ವಲ್ಪ ದಿವ್ಸದ್ಮೇಲೆ ಗೊತ್ತಾಯಿತು ಆ ಅಪ್ಪಾ ಏನು ಜಗಳ ಮಾಡಿ ಹೊಡಿಯೋಕೇನೇ ಬಂದಿದ್ದ ಆದರೆ ಒಡಿಲಿ ಅಂತಲೇ ನಾನು ಸುಮ್ಮನೆ ಇದ್ದರೆ ಅವ್ನ ಹೆಂಡ್ತಿ ಒಡಿಸ್ಕೊಳ್ಳಿಲ್ಲ ಒಡೆದ್ರೆ ಭಾಳ ಕಷ್ಟವಾಗುತ್ತೆ ನಿನ್ನೆ ಕೇಸೇನೇ ನಾಲ್ಕೈದು ಸೇಸ್ ಸೇರ್ಕೊಂಡು ಸೇರ್ಕೊಂಡಿದೆ ಈ ನಾಲ್ಕೈದು ಕೇಸ್ ಒಳಗೆ ಇನ್ನೂ ಒಂದು ಕೇಸ್ ಹೊರ್ಟೋಯ್ತದೆ ನೀನೇ ತೊಂದರೆ ಆಯ್ತದೆ ಅಂತ ಅವ್ನ ಹೆಂಡ್ತಿ ಫರ್ಮ ಇದ್ಮಾಡ್ಸ್ಕೊಟ್ಳು ಥೂ ಇಂಥ ಕೆಟ್ಟ ಜನ್ಗಳು ತಾವು ನಾನು ಇರೋದೇ ಬೇಡ ಅಂತ ಅಂದ್ಬಿಟ್ಟು ಮನೆ ಮಾರಿಬಿಟ್ಟು ಒಂದು ಮನೆ ಮನೆ ಒಳಗಡೆ ಒಂದು ಮನೆ ಭೋಗ್ಯಕ್ಕೆ ಹಾಕೊಂಡು ಅಲ್ಲಿಗೋಗಿ ಸೇರ್ಕೊಂಡು ಹೆಂಗೋ ಹಂಗಿದ್ದೆ ಹಂಗಿದ್ದ ನಂತರದಲ್ಲಿ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು ನಮ್ಮ ಮಾವ ಅವ್ರು ಹುಟ್ಟಿ ಬೆಳೆದಂಥ ಊರು ಬೈದೂರು ತಾವು ಕ ಕೊಳ್ಳೆ ಎಂಥ ಥೂ ಕಿರಂಗೂರು ಅಂತ ಇದೆ ಅಲ್ಲೋದೆ ಆ ಕಿರಂಗೂರವ್ರು ದೇವ್ಸ್ಥಾನ್ದಲ್ಲಿ ಮಾಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ನೀವು ನಾವೆಲ್ಲ ಇಲ್ಲಿರುವಾಗ ನೀನ್ಯಾಕೆ ಅಲ್ಲಿ ಇದ್ಬಿಡ್ತೀಯಾ ಬೇಡ ನೀನು ಬಂದ್ಬಿಡು ಇಲ್ಲಿಗೆ ಬೇಡಮ್ಮ ಇರ್ತೀನಲ್ಲೇ ಅಂತ ಅಂದ್ರು ಹಿಂಸೆ ಮಾಡಿ ಕರ್ಕೊಂಡೋಗ್ಬಿಟ್ಟು ಎಲ್ಲ ಮಾಡಿ ಪೂರ್ತಿ ನನಗೆ ಹಣಕಾಸು ಒಂದು ಲಕ್ಷ ಕೊಡು ನೀನು ಹಂಗಾದ್ರೆ ಇರು ನಿನ್ನ ಹೆಸ್ರಿಗೆ ಇಲ್ಲಿ ಮಾಡ್ತೀನಿ ನಿನಗೆ ಅಂತದ್ರು ಆ ಲಕ್ಷ ಗಿಕ್ಷ ನನ್ನ ಹತ್ರ ಇಲ್ಲಪ್ಪಾ ಅಂಥ ಕಾಲಕ್ಕೆ ನೀವು ತಗೊಳ್ಳೋವ್ರಿ ಅಂತ ಸ ಅಂದೆ ಹಂಗೂ ಮೂವತ್ತೈದು ಸಾವ್ರ ರೂಪಾಯಿ ಇದೆ ನೀವು ತಗೊಳಪ್ಪಾ ಮಾಡು ಅದೇನು ಅಂತ ಹಂಗಾದ್ರೆ ಆಗೋಕಿಲ್ಲ ನೀನು ನಮ್ಮನೆಗೆ ಇರೋಕೆ ಆಗೋಕಿಲ್ಲ ಹೋಗ್ಬೇಕು ಅಂದ್ರೂ ಸರಿ ದುಡ್ಡು ಕಾಸು ಪಾತ್ರೆ ಪನಸ ಅದೇನಿದೆ ಎಲ್ಲ ಕೊಟ್ಬಿಡಿ ನಾನು ಹೋಗ್ತೀನಿ ಅಂದೆ ಅದನ್ನೆಲ್ಲ ಈಸ್ಕೊಳ್ಳೋಕೆ ಅರ್ಧ ಸಾಮಾನುಗಳೆಲ್ಲ ಆ ಮಾರಾಯತಿನೇ ಮಡುಕೊಂಡ್ಲು ಮಡುಕೊಂಡರೂ ಕೂಡ ಅವಳು ಬದುಕಲೂ ಇಲ್ಲ ಅದನ್ನ ಅನುಭವಿಸ್ಲೂ ಇಲ್ಲ ಈಗ ಅವ್ನ ಮಗ ಅವ್ನ ಏನು ಮಾಡ್ಕೊಳ್ಳೋಕ್ಕೆ ಇಬ್ರು ಗಂಡು ಮಕ್ಕಳು ಒಬ್ಬ ಮಗ ಬೇರೆ ಹೋದ ಅವನು ಮದುವೆ ಮಾಡಿಕೊಂಡು ಅವ್ನು ಎರ್ಡು ಮೂರು ಸಲ ಆಕ್ಸಿಡೆಂಟಾಗಿ ಇನ್ನೊಬ್ಬ ಸ್ವಲ್ಪ ಹುಷಾರಿಲ್ಲದೆ ಒಂಥರ ಪ್ ಇದಾಗಿ ಈಗ ಹೆಂಗೋ ಹುಷಾರಾಗಿದ್ದಾನೆ ಈಗ ಅದೇ ಹಳ್ಳಿ ಒಳಗಡೆ ಅವರು ಒಂದು ಹೋಟ್ಲು ಮಡ್ಕೊಂಡು ಜೀವನ ಮಾಡ್ತವ್ರೆ ಆದರೆ ನಾನು ಇಲ್ಲಿದ್ದೀನಿ ಇನ್ನು ಏನು ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಬಂದೆ ಇಲ್ಲಿಗೆ ಬಂದರೆ ಇಲ್ಲಿ ಈ ಥರ ಆಯಿತು ಕೊನೆಗೆ ಎಲ್ಲ ಆಗಿ ಈಗ ಕೊನೆದಾಗಿ ಆಸ್ಪತ್ರೆ ಒಳಗೂ ಕಡ್ಲೆಕಾಯಿ ಮಾರಿ ಜೀವನ ಮಾಡಿದೆ ಒಂದು ಹತ್ತು ಲಿಟ್ರ್ ಕಡ್ಲೆಕಾಯಿ ತಗೊಂಡ್ಬಂದು ಮಾರೋದು ಜೀವನ ಮಾಡೋದು ಅದರೊಳಗೊಂದೇನೋ ಐವತ್ತೋ ನೂರೋ ಸಿಕ್ಕೋದ್ರೊಳಗೊಂದು ನಾನು ಜೀವನ ಮಾಡೋದು ಮತ್ತೆ ಕಡ್ಲೆಕಾಯಿ ತಗೊಂಡ್ಬಂದು ಮಾರೋದು ಈ ರೀತಿಯಾಗಿ ಜೀವನ ಮಾಡಿದೆ ಸರ್ ಇಲ್ಲಿವರೆಗೂ ಈಗ ಬಂದು ಎ ಜ್ಞಾನ ಸಿಂಧೂರ ವೃದ್ಧಾಶ್ರಮಕ್ಕೆ ಸೇರಿಕೊಂಡು ಆರು ಏಳು ವರ್ಷಗಂಟ ಆರು ಏಳು ವರ್ಷ ಆಗಿರ್ಬೋದೇನೋ ಅದಕ್ಕೂ ಕಮ್ಮಿನೇ ಇರಬಹುದು ಹೆಂಗೋ ಇಲ್ಲಿಗೆ ಬಂದು ಒಂದು ತುತ್ತು ಅನ್ನ ಪನ್ನ ತಿಂದು ಏನೋ ಇದ್ವಿ ಇದ್ದೀನಿ ಈಗ ನಾನು ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಮುಂದೆ ಬರೋದು ಯಾರಿಗೆ ಗೊತ್ತು ಸರ್ ಹಿಂದೋಗೋದೇನೋ ಹೇಳ್ಬಿಟ್ವಿ ಸಣ್ಣ ಹುಡುಗಿಯಿಂದನೂ ಕಷ್ಟನೇ ಪಟ್ಟಿದ್ದು ನಮ್ಮ ಮೂರು ವರ್ಷದ ಮಗುನಿಂದ ನಮ್ಮ ತಾಯಿ ತೀರಿಕೊಂಡಿದ್ದು ಅಲ್ಲಿಂದೀಚಿಗೆ ನಮ್ಮ ತಂದೆ ನಮ್ಮನ್ನ ಸಾಕಿ ಸಲಹಿ ಮಾಡಿದ್ರು ಅವರು ಕೂಡ ನನ್ನ ಮದುವೆ ಮಾಡೋಗಂಟ ಇದ್ದರು ತೀರಿಕೊಂಡ್ರು ನಮ್ಮಣ್ಣವ್ರಿಗೂ ಮದುವೆ ಮಾಡಿದ್ರು ಮೂರು ಮಕ್ಳು ಅವ್ರ್ಗೆ ಆಗ್ತಾಯಿದ್ದಂತೆಯೇ ತೀರ್ಕೊಂಡ್ರು ಆ ಮಹಾರಾಯ್ತಿ ನಮ್ಮ ತಂದೆಗೆ ಯಾವ್ಯಾವುದೋ ಊಟ ಉಪಚಾರ ಏನು ಕೊಡದೇನೇ ಅಪ್ಪನ್ನ ಕಳಸ್ಬಿಟ್ಲು ಕೊನೆಗೆ ನಮ್ಮಣ್ಣವ್ರನ್ನೂ ಕೂಡ ಅದೇ ರೀತಿಯಾಗಿ ಮಾಡಿ ಏನು ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ನಮ್ಮಣ್ಣವ್ರು ತೀರ್ಕೊಂಡ್ರು ನನಗೆ ಹೇಳಿದ್ಲು ಇಲ್ಲ ಏನು ಇಲ್ಲ ಅವ್ಳು ಎಲ್ಲದನ್ನೂ ಮಾಡಿ ಕೊನೆಗ ಆತನಿಗೇನು ಕಾರ್ಯನೂ ಸರಿಯಾಗಿ ಮಾಡಲಿಲ್ಲ ಅವನ ಆ ರೀತಿ ಮಾಡಿ ಕಳಿಸ್ಬಿಟ್ರು ಸರ ನಾನೀಗ ಒಬ್ಬಳೆ ಒಂಟಿಯಾದೆ ಆದೆ ನಮ್ಮ ತಂದೆ ಮನೆ ಕಡೆಯಿಂದಲೂ ಯಾರು ನನಗಿಲ್ಲ ಈ ಕಡೆಯಿಂದ ಅಂದರೆ ನಮ್ಮ ಯಜಮಾನರು ಕಡೆ ನೆಂಟರು ಪಂಟರು ಎಲ್ಲ ಇದ್ದಾರೆ ಎಲ್ಲ ಇದ್ದರೆ ಏನು ಪ್ರಯೋಜನ ಸರ್ ಕಟ್ಕೊಂಡಂಥ ಗಂಡ ಒಬ್ಬರು ಇರಬೇಕಾಗಿತ್ತು ಅಷ್ಠೇ ಹೊರ್ತು ಇನ್ಯಾವ ಲೋಕ ಇದ್ದರೂ ಏನು ಪ್ರಯೋಜನ ಇಲ್ಲ ಸರ್ ಓಕೆ